ಕೋಲಾರವು ಒಂದು ಚಿಕ್ಕ ಭಾರತ ಅಂದ್ಹೇಳ್ಬೋದು ಯಾಕಪ್ಪ ಅಂದರೆ ಕೋಲಾರ ಜಿಲ್ಲೆ ಪ್ರಮುಖ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಂಪರೆಗಳಲ್ಲಿ ಪ್ರಮುಖ ಮಾಹಿತಿಯನ್ನೊದಗಿಸಿದೆ ಯಾಕಪ್ಪ ಅಂದರೆ ಹಿಂದುಗಳು ಹಲವಾರು ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಇಲ್ಲಿ ಮುಸ್ಲಿಮರಿದ್ದಾರೆ ಕ್ರೈಸ್ತರಿದ್ದಾರೆ ಬೌದ್ಧರಿದ್ದಾರೆ ಹಲವಾರು ಜನಾಂಗದವರು ಇಲ್ಲಿ ವಾಸವನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ ಅವ್ರದೇ ಆದಂಥ ಭಾಷೆ ಧರ್ಮ ಆಚಾರ ವಿಚಾರ ಪದ್ದತಿಗಳನ್ನು ಒಳಗೊಂಡಿರೋದನ್ನು ನಾವಿಲ್ಲಿ ನೋಡ್ಬೋದು ಹಿಂದುಗಳು ಪ್ರಮುಖವಾಗಿ ದಸರಾವನ್ನು ಮಾಡ್ತಾರೆ ಹೋಳಿ ಹಬ್ಬವನ್ನು ಮಾಡ್ತಾರೆ ಗಣೇಶ ಒಂದು ಚತುರ್ಥಿಯನ್ನು ಮಾಡ್ತಾರೆ ಹೀಗೆ ಹಲವಾರು ಹಬ್ಬಗಳನ್ನು ಮಾಡಿ ಶಿವಾಜಿ ಉತ್ಸವವನ್ನು ಮಾಡ್ತಾರೆ ಹೀಗೆ ಹಲವಾರು ಹಬ್ಬಗಳನ್ನು ಇಲ್ಲೇನು ಮಾಡ್ತಾರೆ ವಿಜೃಂಭಣೆಯನ್ನು ಆಚರಣೆ ಮಾಡೋದನ್ನ ನಾವು ನೋಡ್ತೀವಿ ಅದೇ ರೀತಿ ಬೇರೆ ಧರ್ಮದವರು ಈಗ ಈದ್ ಮಿಲಾದ್ ಆಗಿರ್ಬೋದು ರಂಜಾನ್ ಆಗಿರ್ಬೋದು ಮುಸ್ಲಿಮರು ಹೆಚ್ಚಾಗಿ ತಮ್ಮದೇ ಆದಂಥ ಒಂದು ಸಂಸ್ಕೃತಿಬದ್ದವಾಗಿ ಏನು ಮಾಡ್ತಾರೆ ಹಬ್ಬಗಳನ್ನ ಆಚರಣೆ ಮಾಡೋದನ್ನು ನಾವಿಲ್ಲಿ ನೋಡ್ಬೋದು ಈ ಪರಂಪರೆ ಮತ್ತು ಸಂಸ್ಕೃತಿಯನ್ನು ನೀವು ನಾವು ವಿದೇಶಿಯರಿಗೆ ತಿಳಿಸ್ಬೇಕಾದ್ರೆ ಏನು ಮಾಡ್ತೀವಿ ಅವರದೇ ಆದಂಥ ಒಂದು ಭಾಷೆ ಇಂಗ್ಲಿಷ್ ಭಾಷೆಯನ್ನು ಅಥವಾ ತಮಿಳು ಅಥವಾ ಮುಸ್ಲಿಮರ ಒಂದು ಹಿಂದಿ ಭಾಷೆಯನ್ನು ಬಳಸೋ ಮೂಲಕ ಏನು ಮಾಡ್ತೀವಿ ನಾವು ಈ ಒಂದು ಮಾಹಿತಿಯನ್ನು ಅವ್ರಿಗೆ ಒದಗಿಸುವಂಥ ಕೆಲಸವನ್ನ ಮಾಡ್ತಾ ಹೋಗ್ತೀವಿ ಆ ಮೂಲಕ ನಮ್ಮ ಕೋಲಾರ ಜಿಲ್ಲೆಯ ಸಂಸ್ಕೃತಿಯನ್ನು ನಮ್ಮ ಕೋಲಾರ ಜಿಲ್ಲೆಯ ಒಂದು ಪರಂಪರೆಯನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿರುವಂಥ ಒಂದು ಧಾರ್ಮಿಕ ವೈಷ್ಣ ವೈಷ್ಣುತೆಯ ಬಗ್ಗೆ ಮತ್ತು ಜಾತ್ಯತೀತ ಮನೋಭಾವ ಮತ್ತು ಏಕತೆ ಮನೋಭಾವದ ಬಗ್ಗೆ ಏನು ಮಾಡ್ತೀವಿ ಸವಿಸ್ತಾರವಾಗಿ ತಿಳ್ಸೊದಕ್ಕೆ ಸಹಾಯಕ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು